ಇವತ್ತಿನ ದಿವಸ ನಾವು ಫೋನ್ನ ತುಂಬ ಯೂಸ್ ಮಾಡ್ತಿದ್ದೀವಿ ಫೋನಿಲ್ಲಾಂದ್ರೆ ನಮಗೆ ಬದ್ಕೋದಕ್ಕೆ ಕಷ್ಟ ಆಗುತ್ತೆ ಅಷ್ಟು ಥರ ನಾವು ಫೋನ್ನಾ ಫೋನಿಗೆ ನಾವು ತುಂಬ ಅಷ್ಟು ಅಡಿಕ್ಟ್ ಆಗಿದ್ದೀವಿ ಈಗ ನಾವು ಮೆಸೇಜ್ ಕಳಿಸೋದಕ್ಕೆ ವಿಡಿಯೋ ಕಾಲ್ ಮಾಡೋದಕ್ಕೆ ಮೇಲೆ ಕಳಿಸೋದಕ್ಕೆ ತುಂಬ ತುಂಬ ಕಾರಣಗಳಿದೆ ನಾವು ಫೋನ್ ಯೂಸ್ ಮಾಡೋದಕ್ಕೆ ಈ ಈಗೆಲ್ಲ ಮಕ್ಕಳು ಆಟ ಆಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ ಮತ್ತೆ ಇನ್ನೊಂದು ಎಜುಕೇಶನ್ ಪರ್ಪಸ್ಗೂ ಫೋನ್ನ ತುಂಬ ಥರ ಯೂಸ್ ಮಾಡ್ಕೊಳ್ತಾರೆ ಈವನ್ ಒಂದು ಯೂಟ್ಯೂಬಲ್ಲಿ ನಾವು ಒಂದು ವಿಡಿಯೋ ಮಕ್ಕಳಿಗೆ ಓದೋದಕ್ಕೆ ರೈಮ್ಸ್ನ ಮೊಬೈಲಲ್ಲೇ ಹಾಕೊಟ್ಬಿಟ್ಟು ಅವ್ರು ನೋಡ್ಕೊಳ್ತಾ ಅದರಲ್ಲೇ ಕಲ್ತ್ಕೊಳ್ತಿದ್ದಾರೆ ಎಷ್ಟೋ ಜನ ಮತ್ತು ಇನ್ನೊಂದು ಲಾಕ್ಡೌನ್ ಟೈಮಲ್ಲಿ ನಾವು ಸ್ಕೂಲ್ಗಳಿಗೆ ಮತ್ತೆ ಕಾಲೇಜುಗಳಿಗೆ ಹೋಗೋಕಾಗದೇ ಇರೋ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡಿಕೊಂಡು ನಾವು ಆನ್ಲೈನ್ನಲ್ಲಿ ಕ್ಲಾಸಸ್ ಕೇಳಿದ್ದಾರೆ ತುಂಬ ಜನ ಸೊ ಅದ್ರ ಅದು ತುಂಬ ಥರ ಯೂಸ್ ಆಗಿದೆ ಫೋನು ಅದ್ಬಿಟ್ರೆ ಇವಾಗೆಲ್ಲ ಫೋನು ಈ ಎಜುಕೇಟೆಡ್ ಯೂಸ್ ಮಾಡ್ತಾರೆ ಅನ್ಎಜುಕೇಟೆಡ್ ಯೂಸ್ ಮಾಡ್ತಾರ ಆ ಥರ ಏನಿಲ್ಲ ಎಲ್ಲರೂ ಯೂಸ್ ಮಾಡಬಹುದು ಯೂಸರ್ ಫ್ರೆಂಡ್ಲಿ ಇದೆ ಮೊಬೈಲು ಮತ್ತು ಅದ್ಬಿಟ್ರೆ ಇವಾಗ ಮೊಬೈಲಲ್ಲಿ ತುಂಬ ಥರ ನಿಮಗೆ ಕಮ್ಮಿ ಅಂದರು ಐದು ಸಾವಿರದಿಂದ ಹಿಡಿದು ಐವತ್ತು ಸಾವಿರ ಲಕ್ಷದ್ವರೆಗೂ ಫೋನ್ಗಳು ಎಲ್ಲ ಪ್ರೈಸಲ್ಲೂ ಸಿಗ್ತಿರೋದರಿಂದ ಸೊ ಎಲ್ಲರೂ ಮೊಬೈಲ್ ಫೋನ್ನಾ ಬಳಸ್ತಾಯಿದ್ದಾರೆ ಮತ್ತೆ ನಾವು ಮೊಬೈಲ್ನ ಸಾಂಗ್ಸ್ ಕೇಳೋದಕ್ಕೆ ವಿಡಿಯೋ ನೋಡೋದಕ್ಕೆ ಮತ್ತು ಫಿಲಮ್ಸ್ ನೋಡೋದಕ್ಕೆ ಮತ್ತು ಇವು ಇವಾಗೆಲ್ಲ ಮೊಬೈಲಲ್ಲೇ ಟಿ ತುಂಬ ಅಪ್ಡೇಟ್ಸ್ ಬಂದಾಗಿಂದ ಮೊಬೈಲಲ್ಲೇ ಟಿವಿಯೂ ನೋಡ್ಬೋದು ಈ ಎಲ್ಲ ಎಲ್ಲ ಥರವೂ ನಾವು ಫೋನ್ನಲ್ಲೇ ಎಲ್ಲ ಈಗ ಎಷ್ಟೊಂದು ಲ್ಯಾಪ್ ಟಾಪು ಕಂಪ್ಯೂಟರ್ ಮಾಡೋ ಕೆಲಸ ಫೋನೇ ಮಾಡ್ತಿದೆ ಮತ್ತು ಇನ್ನೊಂದು ಫೋನು ನಮಗೆ ಏತಕ್ಕೆ ತುಂಬ ಯೂಸ್ ಅಂತ ಅಂದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಏಕೆಂದ್ರೆ ಈಗ ನಾವೆಲ್ಲೋ ಫ್ರೆಂಡ್ಗೆ ಏನೋ ಒಂದು ಎಮರ್ಜೆನ್ಸಿ ಆಯಿತು ಸೊ ಮೊಬೈಲ್ ಇರೋದರಿಂದ ನಾವು ಅದನ್ನು ಎಷ್ಟೋ ಟೈಮ್ನ ಸೇವ್ ಮಾಡ್ಬೋದು ಸೊ ಬೇಗ ರೀಚ್ ಆಗೋದಕ್ಕಾದರೂ ಯೂಸ್ ಮಾಡಬಹುದು ಫೋನ್ ಯೂಸ್ ಮಾಡ್ಕೊಂಡು ನಾವು ಆ್ಯಂಬುಲೆನ್ಸ್ನ ಕರೆಯೋದಕ್ಕೆ ಎಲ್ಲದಕ್ಕೂ ಫೋನು ತುಂಬ ಯೂಸ್ ಆಗುತ್ತೆ ಮತ್ತೆ ನಾವು ಬೇರೆ ದೇಶದಲ್ಲಿರೋರ್ಗೆ ವಿಡಿಯೋ ಕಾಲ್ ಮಾಡೋದು ಫೋನಿದ್ದರೆ ನಾವು ಬೇರೆ ದೇಶದ್ದಲ್ಲ ವಿಡಿಯೋ ಕಾಲು ಮಾಡಬಹುದು ಆರಾಮು ಆರಾಮಾಗೆ ಮತ್ತು ಅಷ್ಟೆ